ನಮ್ಮ ಅಜ್ಜ ಎಲ್ಲ ಮುಂಚೆ ಹೇಳ್ತಾ ಇದ್ದರು ಬೆಳಿಗ್ಗೆ ನೀವು ಯೋಗಾಭ್ಯಾಸ ಮಧ್ಯಾಹ್ನ ಕೆಲಸ ಸಂಜೆ ಹೊತ್ತು ಕ್ರೀಡೆ ಇದು ಒಂದು ದಿನಚರಿಯಾಗಿರ್ತಾ ಇತ್ತಂತೆ ನಿಜ ಅದು ಈಗಿನ ಒಂದು ಸ್ಟ್ರೆಸ್ಫುಲ್ ಜೀವನದ ಒಂದು ಭಾಗವಾಗಿ ಕ್ರೀಡೆಯನ್ನ ನಾವು ಆಳ್ವಡ್ಸ್ಕೊಂಡ್ರೆ ದಿನ ಎಲ್ಲ ಕೆಲಸ ಮಾಡಿರ್ತೀವಲ್ಲಾ ಅದರ ಅಷ್ಟು ಏನು ಹತ್ತು ಪರ್ಸೆಂಟ್ ಅಷ್ಟೇ ಮಾಡಿರ್ತೀವಂತೆ ಹತ್ತು ಪರ್ಸೆಂಟ್ ಅಷ್ಟೇ ಮಾಡಿರ್ತೀವಂತೆ ಅದರ ಮೂವತ್ತು ಪರ್ಸೆಂಟು ನಾವು ಕ್ರೀಡೆಯಲ್ಲಿ ತೊಡ್ಸ್ಕೊಂಬಿಟ್ರೆ ನಿಮ್ಮ ನಿಮಗೆ ಆರಾಮದಾಯಕ ನಿದ್ದೆನೂ ಸಿಗುತ್ತೆ ಆರೋಗ್ಯಕರವಾದಂತಹ ಒಂದು ಜೀವನಶೈಲಿಯನ್ನು ನೀವು ರೂಪಿಸ್ಕೊಳ್ಬೌದು ಹೆಚ್ಚು ಕಡಿಮೆ ಈಗ ಎಲ್ಲ ಕಡೆ ನೋಡ್ತಾ ಹೋಗ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಮತ್ತು ಎಲ್ಲಿ ನೋಡಿದರೂ ಅಲ್ಲಿ ಡಿಪ್ರೆಷನ್ ಆಗುವಂತಹ ವ್ಯಕ್ತಿಗಳು ನೋಡ್ತಾ ಇದ್ದೀವಿ ಇಲ್ಲೇನಾಗತ್ತೆ ಒಂದು ಕ್ರೀಡೆನ ಆಟಾಡಬೇಕಾದ್ರೆ ಹಾಂ ಒಂದು ಕ್ರೀಡೆನ ನಾವು ಆಟಾಡಬೇಕಾದ್ರೆ ನಾವು ಆ ಒಂದು ಡಿಪ್ರೆಷನ್ಸ್ ಏನಿದೆ ಅದೆಲ್ಲಾದ್ರಿಂದ ಹೊರಗೆ ಬರ್ತೀವಿ ಗೊತ್ತಾ ಕ್ರಿಕೆಟ್ ಆಟಾಡ್ತೀವಿ ಅದು ಒಂದು ಒಳ್ಳೆಯ ಕ್ರೀಡೆ ಕ್ರಿಕೆಟ್ ಆಟಾಡ್ಬೇಕಾರೆ ಏನಾಗತ್ತೆ ಎಲ್ಲರ ಜೊತೆ ನಾವು ಸೇರ್ಕೊತೀವಿ ಹಾಂ ಎಲ್ಲರ ಜೊತೆ ನಾವು ಏನು ಮಾಡ್ತೀವಿ ಕೆ ಕೆಲ್ಸನ ಮಾಡ್ತಾ ಇರ್ತೀವಿ ಒಬ್ಬರು ಬಾಲ್ ಹಿಡೀತಾರೆ ಇನ್ನೊಬ್ಬರು ಕೀಪಿಂಗ್ ಮಾಡ್ತಾರೆ ಇನ್ನೊಬ್ಬರು ಬಂದುಬಿಟ್ಟು ಕ್ಯಾಚ್ ಹಿಡೀತಾರೆ ಇನ್ನೊಬ್ಬರು ಬ್ಯಾಟ್ ಮ ಬ್ಯಾಟಿಂಗ್ ಮಾಡ್ತಾರೆ ಇ ಇದೆಲ್ಲ ಮಾಡಿದಾಗ ಏನು ಆಗತ್ತೆ ಒಂದು ಹೊಂದಾಣಿಕೆ ಬೆಳ್ಕೊಳತ್ತೆ ಹೊಂದಾಣ್ಕೆಯನ್ ಬೆಳ್ಕೊಂಡು ಅದ್ರಲ್ಲಿ ಏನಾಗುತ್ತೆ ಹೋಗುತ್ತೆ ಅಂತಂದರೆ ಹೆಚ್ಚು ಕಡಿಮೆ ನಾವೆಲ್ಲ ನೋವನ್ನು ಮರೀತೀವಿ ಇದರಿಂದ ನಮ್ಮ ಜೀವನಶೈಲಿಯು ಬದಲಾಗ್ತಾ ಹೋಗುತ್ತೆ ಇದು ಕೆಲಸದಲ್ಲೂ ನಿಮಗೆ ತುಂಬಾ ಪ್ರಭಾವ ಬೀರ್ತಾ ಹೋಗತ್ತೆ ನಮಗೆ ನಮ್ಮ ಒಂದು ಮೆದುಳೇನಾಗತ್ತೆ ಅದರ ಕ್ರಿಯೆ ಜಾಸ್ತಿ ಮಾಡ್ತಾ ಹೋಗುತ್ತಂತೆ ಜಾಸ್ತಿ ಮಾಡ್ತಾ ಹೋಗುತ್ತೆ ಆಮೇಲೆ ನಿಮ್ಮ ಒಂದು ದೈಹಿಕವಾದಂತಹ ಸಾಮರ್ಥ್ಯ ಏನಾಗತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಎಷ್ಟು ನಿಮ್ಮ ಬುದ್ಧಿಶಕ್ತಿಯನ್ನು ಉಪ್ಯೋಗ್ಸ್ಕೊತಿರೋ ಅಷ್ಟು ನೀವು ದೈಹಿಕ ಶಕ್ತಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ನಿಮ್ಮ ಎಲ್ಲ ವ್ಯಕ್ತಿತ್ವ ವಿಕಸನ ಆಗ್ತಾ ಹೋಗುತ್ತೆ ಅಂತೆ ನಿಜ ಕ್ರೀಡೆ ಬೇಕೇ ಬೇಕು ಈಗಿನ ಜೀವನದಲ್ಲಿ ಏನಾಗಿದೆ ಅಂತಂದರೆ ಬರೀ ಕೆಲಸ ಮನೆ ಅಷ್ಟೇ ಆಗ್ತಾ ಇದೆ ಒಂದು ಹತ್ತು ನಿಮಿಷದ ಕ್ರೀಡೆ ನಿಮ್ಮ ದಿನಚರಿಯ ಎಲ್ಲ ಆಗುಹೋಗುಗಳನ್ನು ಏನು ಮಾಡತ್ತೆ ಕಂಟ್ರೋಲ್ ಮಾಡ್ತಾ ಹೋಗತ್ತೆ ಇದರಿಂದ ನಿಮ್ಮ ಮೆದುಳು ಕೂಡ ಅದರ ಒಂದು ಸಂಚಲನ ಶಕ್ತಿಯಂತ ಏನು ಹೇಳ್ತಿವಲ್ಲ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ದೇಹ ನಿಮ್ಮ ಹಿಡಿತದಲ್ಲಿರುತ್ತೆ ನನಗೆ ಅನ್ನಿಸಿರೋ ಪ್ರಕಾರ ತುಂಬಾ ಪ್ರಭಾವ ಬೀರಿದೆ ನನ್ನ ವ್ಯಕ್ತಿತ್ವದ ವಿಕಸನ ಕೂಡ ನನಗೆ ಮಾಡಿದೆ ಇದಷ್ಟು ನಾನು ಹೇಳಬಲ್ಲೆ